ನಮ್ಮ ಮನೆಲ್ಲಿ ತುಂಬ ಇಷ್ಟಪಡುವಂಥದ್ದು ಅಂತಂದರೆ ರಸಮ್ಮು ರಸಮ್ ಏನಕ್ಕೆ ನಮ್ಮ ಮನೆಲಿ ತುಂಬ ಇಷ್ಟ ನಮ್ಮ ಮನೆಲಿ ಚಿಕ್ಕ ಮಕ್ಕಳಿಂದನು ಕೇಳ್ತಾರೆ ಊಟ ಹಾಕಿದ ತಕ್ಷಣನೇ ರಸಮ್ ಇದೆಯಾ ರಸಮಲ್ಲಿ ತಿನ್ನಬೇಕು ಲಾಸ್ಟಲ್ಲಿ ಎಲ್ಲ ಊಟ ಮುಗಿಸಿದ್ಮೇಲೆ ರಸಮ್ ಬೇಕು ಅದು ಎಂಥ ರಸ ಗೊತ್ತಾ ಫಟಾಫಟ್ ರಸ ಆ ಫಟಾಫಟ್ ರಸ ಅಂತಂದರೆ ಒಂದು ಹತ್ತು ನಿಮ್ಷದಲ್ಲಿ ಮುಗಿದೋಗ್ಬೇಕು ಆ ರಸ ಮುಗಿಸೋ ಮುಗ್ಸುದ್ರು ಕೂಡ ಟೇಶ್ಟ್ ಮಾತ್ರ ಅದ್ಭುತವಾಗಿರಬೇಕು ಆ ರೀತಿ ಇರತ್ತೆ ಅದನ್ನು ಮಾಡೋದಕ್ಕೆ ತುಂಬ ಈಸಿ ನಮ್ಮ ಮನೆಲ್ಲಿ ನಮ್ಮ ಅಜ್ಜಿ ಹೇಳಿಕೊಟ್ಟಿದ್ದು ಅಮ್ಮಗೆ ಹೇಳ್ಕೊಟ್ಟು ಹೇಳ್ಕೊಟ್ ನನಿಗೆ ಅದನ್ನು ಅಮ್ಮ ಅಮ್ಮನ್ಗೆ ಹೇಳ್ಕೊಡ್ತಾಯಿದ್ದಾಗ ನಾನು ಕೇಳಿಸ್ಕೊಂಡು ನಾನು ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದದ್ದು ಅಂದರೆ ಅಜ್ಜಿ ಬೇರೆ ಥರ ಒಂಚೂರು ಹೇಳಿಕೊಟ್ರು ನಾನು ಅದನ್ನು ಬದಲಾವಣೆ ಮಾಡಿಕೊಂಡು ಆ ರಸಮನ್ನ ಈಗ ನಮ್ಮ ಮನೆಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದು ಯಾವ ರೀತಿ ಮಾಡೋದು ಅಂತ ಒಂದ್ಸಲ ಹೇಳಲಾ ನಿನಗೆ ಕೇಳಿಸ್ಕೊಳ್ತಿಯಾ ಆ ರಸಮ್ ಏನು ಇಲ್ಲ ಒಂದು ಸ್ವಲ್ಪ ಜೀರಿಗೆ ಮೆಣಸು ಮೆಣಸು ಸ್ವಲ್ಪ ಜಾಸ್ತಿ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಒಂದೆರಡು ಟೇಬಲ್ ಸ್ಪೂನಷ್ಟು ಜೀರಿಗೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೆಣಸನ್ನ ಹಾಕಬೇಕು ಮೆಣಸನ್ನ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಟೊಮೊಟೋ ಆಮೇಲೆ ಹುಣಿಸೆಹಣ್ಣು ಕರಿಬೇವು ಎಲ್ಲನು ಹಾಕಿಬಿಟ್ಟು ಜಸ್ಟು ಎರಡು ಹಸಿ ಮೆಣಸಿನ್ಕಾಯಿ ಎರಡು ಒಣ್ ಮೆಣಸಿನ್ಕಾಯಿ ಹಾಕಿ ಮಿಕ್ಸಿಲಿ ಕ್ಲೀನಾಗಿ ನಾವು ಬೆಳ್ಳುಳ್ಳಿ ಇದಕ್ಕೆ ಬೆಳ್ಳುಳ್ಳಿ ಹ್ಯಾಡ್ ಮಾಡ್ಕೋಬೇಕು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಅದು ಆದಮೇಲೆ ಬಾಣ್ಲಿಲಿ ಸಾಸಿವೆ ಕರಿಬೇವು ಎಣ್ಣೆ ಆಮೇಲೆ ಇದು ರುಬ್ಬಿಕೊಂಡಿದ್ದಂತಹ ಪೇಸ್ಟು ಅರಿಶಿನ ಎಲ್ಲನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಚೂರು ನೀರು ಉಪ್ಪಾಕ್ಬಿಟ್ರೆ ಫಟಾಫಟ್ ರಸ ರೆಡಿ ಅದು ಆದ್ಮೇಲೆ ನಮಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆದು ಆ ರಸ ಕುಡಿದ್ಮೇಲೆ ಏನೋ ಒಂಥರ ರಿಲೀಫು ಏನೇ ಆಗಿದ್ರೂ ಅಜೀರ್ಣ ಆಗಿದ್ರುನು ಜೀರ್ಣಶಕ್ತಿ ಆಗುವಂಥದ್ದು ನಮಗಾಗತ್ತೆ ನಮ್ಮ ಮನೆಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಅಷ್ಟೇ ನೀವು ಅಂದರೆ ನಿಮ್ಮ ಮನೆಲ್ಲೂ ಮಾಡಿ ತುಂಬ ಚೆನಾಗಿರತ್ತೆ ರಸಮ್ ತಿಂತಾಯಿದ್ದರೆ ಇನ್ನೂ ತಿನ್ನೋಣ ತಿನ್ನೋಣ ಅನ್ನಿಸ್ತಾಯಿರತ್ತೆ ಆರೋಗ್ಯಕ್ಕೂ ಒಳ್ಳೆದು ಯಾಕಂದರೆ ಬೆಳ್ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಅದೆಲ್ಲ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದೇ ಅದನ್ನೆಲ್ಲ ತಿನ್ನೋದ್ರಿಂದ ನಮಗೆ ಒಂಥರ ರಿಲೀಫಾಗಿರತ್ತೆ ಅಜೀರ್ಣ ಆಗಲ್ಲ ಜೀರ್ಣಶಕ್ತಿ ಆಗತ್ತೆ ಅದಕ್ಕೋಸ್ಕರ ಊಟ ಆದ್ಮೇಲೆ ರಸಮ್ ತಿನ್ನೋದ್ರಿಂದ ಉತ್ತಮ ಅಂತ ಹೇಳ್ಬಿಟ್ಟು ಈ ರೆಸಿಪಿನ ನಿಮಗೆ ಹೇಳಿದ್ದೀನಿ